ಹಲೋ ಹೌದು ನೀವು ಯಾರು ಮಾತಾಡ್ತಿರೋದು ಹೌದಾ ನಿಮ್ಮ ಹೆಸರೇನು ಹಾಂ ಎಲ್ಲಿಂದ ಬರ್ತಾಯಿದ್ದೀರಿ ಓ ಹೌದಾ ಯಾವತ್ತಿಂದ ಜಾಯಿನ್ ಆಗಬೇಕಂತ ಇದ್ದೀರಿ ಹೌದಾ ನಿಮ್ಮ ವಯಸ್ಸು ಎಷ್ಟು ಓಕೆ ನೀವು ಎಲ್ಲಿಯಾದರೂ ಮೊದಲು ಫುಟ್ಬಾಲ್ ಆಡಿದ್ದೀರ ಮುಂಬೈಯಲ್ಲಿ ಆಗುವ ಕ್ರೀಡಾ ಸ್ಪರ್ಧೆಯ ಆಯಿತು ನೀವು ಜಾಯಿನ್ ಆಗ್ಬಹುದು ಮಾತ್ರ ಸ್ವಲ್ಪ ಫಾರ್ಮಲಿಟೀಸ್ ಎಲ್ಲ ಇದೆ ಅದನ್ನೆಲ್ಲ ಫಿಲ್ ಮಾಡಲಿಕ್ಕೋಸ್ಕರ ಫಾರ್ಮ್ಸ್ ಎಲ್ಲ ಇದೆ ಒಂದು ನಾಳೆ ಬಂದು ನಿಮಗೆ ಬಂದು ನೋಡ್ಬಹುದಾ ಅದನ್ನೆಲ್ಲ ಸೀಸನ್ ಡೇ ನಮ್ಮದು ಪ್ಯಾಕಿದೆ ತಿಂಗಳಿಗೆ ನೀವು ಕಟ್ತೀರಾದರೆ ತಿಂಗಳಿಗೆ ಒಂದು ಎಂಟು ಸಾವಿರ ಆಗುತ್ತೆ ಮತ್ತೆ ಆರು ತಿಂಗಳಿಗೆ ಒಂದು ಮೆಂಬರ್ಶಿಪ್ ಮಾಡಿದರೆ ನೀವು ಇಪ್ಪತ್ತೆಂಟು ಸಾವಿರದಲ್ಲಿ ಆಗಿ ಹೋಗುತ್ತೆ ಮತ್ತು ಒಂದು ವರ್ಷದ ಮಾಡ್ತೀರಾದ್ರೆ ನಮ್ಮದು ಐ ನಲ್ವತ್ತು ಸಾವಿರ ಆಗುತ್ತೆ ಮತ್ತೆ ನಿಮ್ಮ ಹತ್ರ ಇದು ಸ್ಪೋರ್ಟ್ಸ್ ಶೂ ಎಲ್ಲ ಇದೆಯ ಅದೆಲ್ಲ ಇದೆಯಾ ಯಾಕೆಂದ್ರೆ ನಾವೇ ಪ್ರೊವೈಡ್ ಮಾಡ್ತೇವೆ ಇದು ಫುಟ್ಬಾಲ್ ಮತ್ತೆ ಈ ಡ್ರೆಸ್ ಶೂ ಇದೆಲ್ಲ ನಾವೇ ಪ್ರೊವೈಡ್ ಮಾಡ್ತೇವೆ ಆಯಿತು ನೀವು ನಾಳೆ ಬೇಕಾದರೆ ಬನ್ನಿ ಒಂದು ಹತ್ತು ಗಂಟೆಗೆ ಬನ್ನಿ ಆಯಿತಾ ಮತ್ತು ಟೈಮಿಂಗ್ಸ್ ಎಲ್ಲ ಬೆಳಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆ ತನಕ ಇರ್ತದೆ ಸಂಜೆ ಒಂದು ಐದರಿಂದ ಏಳು ಗಂಟೆ ತನಕ ಇರ್ತದೆ ಹಾಂ ಅಂದರೆ ನಾವು ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ ಇವಾಗ ಹುಡುಗೀರಲ್ಲ ಮತ್ತೆ ದೂರದ್ದೆಲ್ಲ ಇದ್ದರೆ ಕಷ್ಟ ಆಗ್ತದೆ ನಮ್ದು ಕ್ಯಾಬ್ಸ್ ಫೆಸಿಲಿಟಿ ಒಂದು ಇಲ್ಲ ಅದಕ್ಕೋಸ್ಕರ ತೊಂದರೆ ಇಲ್ಲ ಅಲ್ಲ ಅದೇ ಆಯಿತು ಹಾಗಾದರೆ ಒಂದು ಹತ್ತು ಗಂಟೆಗೆ ನಾಳೆ ಬನ್ನಿ ಆಯಿತಾ ಆಯಿತು ಧನ್ಯವಾದಗಳು ಆಯ್ತು